ನಾನು ಕನ್ನಡದಲ್ಲಿ ತುಂಬ ತುಂಬ ಪುಸ್ತಕಗಳನ್ನ ಓದ್ತೀನಿ ನನಗೆ ಪುಸ್ತಕ ಓದೋದು ಅಂದರೆ ತುಂಬ ಇಷ್ಟ ಕನ್ನಡದಲ್ಲಿ ನನ್ನ ನೆಚ್ಚಿನ ಪುಸ್ತಕ ಅಂತ ಬಂದರೆ ಅದು ಕುವೆಂಪು ಅವರು ಬರ್ದಿರುವಂಥ ಮೋಡಣ್ಣನ ತಮ್ಮ ಅನ್ನುವಂತಹ ಒಂದು ಪುಸ್ತಕ ಈ ಪುಸ್ತಕದಲ್ಲಿ ನಂಗೆ ತುಂಬ ವಿಷಯಗಳಿದೆ ತುಂಬ ಇಷ್ಟ ಆದದ್ದು ನಂಗೆ ಕುವೆಂಪು ಅವರ ಸಾಹಿತ್ಯ ಶೈಲಿ ಅವ್ರು ಬರ್ದಿರುವಂಥ ಶೈಲಿ ಅವರು ಬಳಕೆ ಮಾಡಿರುವಂಥ ಭಾಷಾಶೈಲಿ ಎಲ್ಲದು ಕೂಡ ಇಷ್ಟ ಆಗುತ್ತೆ ಈ ಪುಸ್ತಕದಲ್ಲಿ ಮತ್ತು ಈ ಪುಸ್ತಕ ತುಂಬ ಒಂದು ಮೇಯ್ನ್ ಪರ್ಪಸ್ ಈ ಪುಸ್ತಕ ಇಷ್ಟ ಆಗಿರುವಂಥ ಒಂದು ಮೇಯ್ನ್ ಪರ್ಪಸ್ ಏನು ಅಂತ ಹೇಳಿದ್ರೆ ಒಬ್ಬ ಪುಟ್ಟ ಹುಡುಗ ಆ ಮೋಡನಲ್ಲಿ ಮೋಡಣ್ಣನಲ್ಲಿ ತನ್ನ ಭಾವನೆಯನ್ನ ಹೇಳ್ಕೊತಾನೆ ಅಂದರೆ ನಾವು ಚಿಕ್ಕ ವಯ್ಸಲ್ಲಿ ಇರಬೇಕಾದ್ರೆ ನಮಗೆ ಎಲ್ಲ ಮೋಡ ಹೋಗ್ಬೇಕು ಆಕಾಶಕ್ಕೆ ಹೋಗ್ಬೇಕು ಆ ಥರ ಎಲ್ಲ ತುಂಬ ಆಸೆ ಇರುತ್ತೆ ನನ್ನ ನನ್ನ ಒಂದು ಆಸೆ ಕೂಡ ಆಗಿತ್ತು ನಾನು ಚಿಕ್ಕ ವಯ್ಸಲ್ಲಿ ಇರಬೇಕಾದ್ರೆ ಕುವೆಂಪು ಅವರು ಕೂಡಾ ಈ ಪುಸ್ತಕದಲ್ಲೀ ನನ್ನ ಭಾವನೆಯನ್ನೆ ಬರೆದಿದಾರೇನೋ ಅನ್ನುವಂತಹ ಒಂದು ಭಾವನೆ ನನಗಿತ್ತು ಈ ಪುಸ್ತಕವನ್ನು ಓದ್ಬೇಕಾದ್ರೆ ಮತ್ತು ಈ ಪುಸ್ತಕದಲ್ಲೀ ಇನ್ನೊಂದು ಹೆಚ್ಚಿನದಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಆ ಪುಸ್ತಕ ಆ ಚಿಕ್ಕ ಆ ಹುಡುಗ ಮೋಡನಲ್ಲಿ ಹೇಗೆ ರಿಕ್ವೆಸ್ಟ್ ಮಾಡ್ಕೋತಾನೆ ನನ್ನ ದಯವಿಟ್ಟು ಕರೆಸ್ಕೋ ನನಗಿಲ್ಲೀ ಈ ಭೂಮಿ ಮೇಲೆ ಅಷ್ಟು ಸಂತೋಷ ಸಿಕ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾನೆ ಅಂದರೆ ನಾನು ಕೂಡ ಮೋಡದಲ್ಲಿ ನಿನ್ನಲ್ಲಿ ಎಲ್ಲ ಇಡೀ ಆಕಾಶವನ್ನು ಸುತ್ತಾಡ್ಬೇಕು ಅನ್ನುವಂಥ ಆಸೆ ಇದೆ ಅಂತ ಹೇಳ್ತನೆ ಮತ್ತು ಇನ್ನೊಂದು ಆ ಪುಟ್ಟ ಹುಡುಗ ಹೇಳ್ತಾನೇ ಒಂದು ಬೆಟ್ಟ ಗುಡ್ಡದಲ್ಲಿ ಮಾತಾಡ್ತಾನೆ ಬೆಟ್ಟಣ್ಣ ನೀನಾದ್ರು ಮೋಡಣ್ಣನಿಗೆ ಹೇಳು ನನ್ನನ್ನು ಕರ್ಕೊಂಡು ಹೋಗುವಂತೆ ಅಂತ ಆದ್ರೆ ಆ ಮೋಡ ಇದೆಲ್ಲದನ್ನೂ ರಿಜೆಕ್ಟ್ ಮಾಡ್ತ ಹೋಗುತ್ತೆ ಅಂದರೆ ಆ ಚಿಕ್ಕ ಹುಡುಗನನ್ನು ನನ್ನಲ್ಲಿ ಕರ್ಕೊಂಡ್ರೆ ಎಲ್ಲಿ ಆ ಪುಟ್ಟ ಹುಡುಗ ಮತ್ತು ಭೂಮಿಗೆ ಬರೋದಿಲ್ವೊ ಅನ್ನುವಂಥ ಭಯಾ ಈ ಒಂದು ಲೇಖನದಲ್ಲಿ ಕಾಣ್ತ ಹೋಗುತ್ತೆ ಅಂದರೆ ಅದು ಚಿಕ್ಕ ಒಂದು ಪುಟ್ಟ ಲೇಖನವಾಗಿದ್ರು ಕೂಡ ಈ ಒಂದು ಭಾಷಾಶೈಲಿ ಆಗಿರ್ಬೋದು ಆ ಪುಟ್ಟ ಹುಡುಗನ ಒಂದು ಮೋಡ ಕರ್ಕೊಂಡು ಹೋಗೆ ಹೋಗ್ತಾನೆ ಅನ್ನುವಂಥ ಅನ್ನುವಂತಹ ಒಂದು ಭರವಸೆ ಆಗಿರ್ಬೋದು ಆ ಪುಟ್ಟ ಹುಡುಗನ ಆಕಾಶಕ್ಕೆ ಹೋಗಿ ಸುತ್ತಾಡ್ಬೇಕು ಅನ್ನುವಂಥ ಭಾವನೆ ಆಗಿರ್ಬೋದು ಮತ್ತು ಗುಡ್ಡ ಅಲ್ಲಿ ಗುಡ್ಡದ ಬಳಿ ಕೇಳುವಂಥದು ಅಂದೇ ಬೆಟ್ಟ ಗುಡ್ಡಗಳ ಬಳಿ ಕೇಳ್ತಾನೆ ನೀನಾದ್ರು ಹೇಳು ಮೋಡಣ್ಣನಿಗೆ ನನ್ನ ಕರ್ಕೊಂಡು ಹೋಗುವಂತೆ ಅನ್ನುವಂಥ ಒಂದು ಕೇಳುವ ಶೈಲಿ ಆಗಿರ್ಬೋದು ಮತ್ತು ಅವನ ತಾಯಿ ಕರೆದಾಗ ಅವನಿಗೆ ಬೇಸರ ಆಗುವಂಥದ್ದಾಗಿರ್ಬೋದು ಮತ್ತು ಮೋಡಣ್ಣನಿಗೆ ಲಾ ಆ ಒಂದು ಕಾನ್ವರ್ಜೇಷನ್ ಲಾಸ್ಟಲ್ಲಿ ಅವನು ಮೋಡಣ್ಣನಿಗೆ ಒಂದು ಧನ್ಯವಾದ ಕೃತಜ್ಞತೆಯನ್ನು ಹೇಳುವಂಥ ಶೈಲಿ ಆಗಿರ್ಬೋದು ಮತ್ತು ಅವನಿಗೆ ಮೋಡಣ್ಣ ನನ್ನ ಕರ್ಕೊಂಡು ಹೋಗೆ ಇಲ್ವಲ್ಲ ಅನ್ನುವಂತಹ ಅಸಮಾಧಾನ ಇದೆಲ್ಲದು ಕೂಡ ನನಗೆ ತುಂಬ ಇಷ್ಟ ಆಯಿತು ಈ ಪುಸ್ತಕದಲ್ಲಿ ಹಾಗಾಗಿ ನನ್ನ ನೆಚ್ಚಿನ ಪುಸ್ತಕ ಅಂತ ಬಂದರೆ ಅದು ಮೋಡಣ್ಣನ ತಮ್ಮ ಎನ್ನುವಂಥದ್ದು ಕುವೆಂಪು ಅವ್ರು ವಿರಚಿತವಾದದ್ದು